ಹಾಂ ನರ್ಸಿಂಗ್ ಡಾಕ್ಟರು ಯಾವಾಗಿಂದ ಅಮ್ಮ ಏನ್ ತಿಂದ್ರಿಮ್ಮ ಏನು ತಿಂದರಿ ನೀವು ಏನಾದರು ಔಟ್ ಸೈಡ್ ಹೋಗಿ ಆಚೆ ಹೋಗಿ ಏನಾದರು ಮಸಾಲೆ ಪುರಿ ಗೋಬಿ ಏನಾದರು ತಿಂದರಾ ಹಾಂ ಫೀಶ್ ತಿಂದಿದ್ದರ ಅದರಿಂದ ಫುಡ್ ಇನ್ಫೆಕ್ಷನ್ ಆಗಿರೋದು ನಿಮಗೆ ಹ್ಞೂ ಏನು ಆಗ್ತಾ ಇದೆಮ್ಮ ಬರೀ ಹೊಟ್ಟೆ ನೋವುನಾ ವೇದಾ ವಾಂತಿ ಭೇದಿ ಹೌದ ಬರೀ ಹೊಟ್ಟೆ ನೋವುನಾ ಒಂದು ಕೆಲಸ ಮಾಡಿ ನೀವು ನನ್ನ ನನ್ನ ಮಾತ್ರೆ ನಿಮಗೆ ಕ್ಲಿನಿಕಿಗೆ ಬರೋಕಾಗಲ್ಲ ಅಪಾಯಿಂಟ್ಮೆಂಟ್ ನಾಳೆ ಕೊಡ್ತೀನಿ ಇವಾಗ ನಿಮಗೆ ಜಾಸ್ತಿ ಹೊಟ್ಟೆ ನೋವಿದ್ದರೆ ನಾನೊಂದು ಟ್ಯಾಬ್ಲೆಟ್ಸ್ ಹೇಳ್ತೀನಿ ಅದು ನೀವು ತಕೋಳ್ಳಿ ಅದು ಅದೇನಾದರು ಕಮ್ಮಿ ಆಗಿಲ್ಲ ಅಂದರೆ ನಾಳೆ ಒಂದು ಹನ್ನೊಂದ್ ಗಂಟೆಗೆ ಬನ್ನಿ ನನ್ನ ಕ್ಲಿನಿಕಿಗೆ ಸರಿ ನಾ ಹನ್ನೊಂದ್ ಗಂಟೆಗೆ ಬಂದು ತೋರ್ಸ್ಕೊಳ್ಳಿ ಹಾಂ ಹಾಂ ಟ್ಯಾಬ್ಲೆಟ್ ಹೆಸರು ಬರ್ಕೊಳ್ಳಿ ಹಾಂ ಹ್ಞೂ ಇದು ಬ್ರೂಫೀನ್ ತಗೋಳ್ಳಿ

ಹಾಂ ಹಾಂ ಅದು ಬ್ರೂಫ್ರೀನ್ ಜೊತೆನಲ್ಲಿ ಫಸ್ಟು ನೀವು ಗ್ಯಾಸ್ದು ಟ್ಯಾಬ್ಲೆಟ್ ತಕ್ಕೊಳಿ ಫಸ್ಟು ಯಾಕೆಂದರೆ ಪೆನ್ ಕಿಲ್ಲರ್ ಇದು ನಿಮಗೆ ಗ್ಯಾಸ್ ಜಾಸ್ತಿ ಆಗಿದಮೇಲೇನೆ ಇನ್ನು ಹೊಟ್ಟೆ ಇದಾಗುತ್ತದೆ ಫಸ್ಟು ಒಂದು ಗ್ಯಾಸ್ದು ಒಂದು ಪ್ಯಾನ್ ಟ್ಯಾಬ್ಲೆಟ್ ಇದೆ ಅದು ತಕೊಳ್ಳಿ ಅದು ತಕೊಂಡು ಆದಮೇಲೆ ಊಟ ಗೀಟ ಎಲ್ಲ ಮಾಡ್ಕೋ ಅರ್ಧ ಗಂಟೆ ಒಂದು ಗಂಟೆ ಬಿಟ್ಟು ಊಟ ಮಾಡಿ ಅದು ಊಟ ಮಾಡಿ ಆದಮೇಲೆ ನೀವು ಒಂದು ಟ್ಯಾಬ್ಲೆಟ್ ತಿನ್ನಿ ತಿನ್ಕೋಳ್ಳಿ ನೋಡಿ ಏನಾದರೆ ಇವತ್ತು ಕಮ್ಮಿ ಆಗುತ್ತೆ ಆಗದೆ ಇಲ್ಲ ಅಂದರೆ ನೀವು ನಾಳೆ ಬಂದೀ ನನಗೆ ಹನ್ನೊಂದ್ ಗಂಟೆಗೆ ತೋರಿಸ್ಕೊಳ್ಳಿ ಹಾಂ ಫುಡ್ ಇನ್ಫೆಕ್ಷನ್ ಆಗಿರೋದು ಅದರಿಂದ ನಿಮಗೆ ಆಗ್ತಾ ಇರೋದು ಅದು ಸ್ವಲ್ಪ ಏನು ಊಟದಲ್ಲಿ ಇದು ತಕೋಳ್ಳಿ ಮಜ್ಜಿಗೆ ಎಳನೀರು ಅದು ತಕೋಳ್ಳಿ ಏನು ನಾನ್ವೇಜ್ ತಕೋಳಕೆ ಹೋಗ್ಬೇಡಿ ಮಜ್ಜಿಗೆ ಊಟ ಮಾಡಿ ಹಾಂ ಎಳನೀರು ತಿನ್ನಿ ಹಾಂ ಆಯಿತಮ್ಮ ನಾಳೆ ಬನ್ನಿಮ್ಮ ಲೆವೆನ್ ಓ ಕ್ಲಾಕ್ ಹ್ಞೂ